ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಅನ್ನೋದು ತುಂಬ ವಿಶೇಷವಾದ ಜಿಲ್ಲೆ ಮೈಸೂರಲ್ಲಿ ಮೂವತ್ತು ಮೈಸೂರಲ್ಲಿ ನೋಡೋದಕ್ಕೆ ತುಂಬ ಪ್ಲೇಸ್ಗಳಿದೆ ಅಂದರೆ ಪ್ರವಾಸಿ ತಾಣಗಳು ತುಂಬ ಇದೆ ಅದರಲ್ಲೂ ಫ್ಯಾಮಿಲಿ ಜೊತೆ ಓ ನಾವು ಕುಟುಂಬದ ಜೊತೆ ಕುಟುಂಬ್ದವ್ರ ಜೊತೆ ಕಾಲ ಕಳೆಯೋದಕ್ಕೆ ತುಂಬ ಪ್ಲೇಸ್ ತುಂಬ ಸ್ಥಳಗಳಿವೆ ನಮ್ಮ ಮೈಸೂರು ಮೈಸೂರಲ್ಲಿ ವಿಜಯದಶಮಿ ಅಂದರೆ ನಾಡ ಹಬ್ಬದಂಥ ದಸರಾ ಹಬ್ಬ ದಸರಾ ಹಬ್ಬ ನಡೆಯುತ್ತೆ ಈ ದಸರಾ ಹಬ್ಬದಲ್ಲಿ ಈ ದಸರಾ ಹಬ್ಬಕ್ಕೆ ನ ಹಲವಾರು ರಾಜ್ಯಗಳಿಂದ ಮತ್ತು ದೇಶಗಳಿಂದಲೂ ಕೂಡ ಪ್ರವಾಸಿಗರು ಬರ್ತಾರೆ ನಮ್ಮ ಮೈಸೂರು ಪ್ರವಾಸಿಗರ ಪ್ರವಾಸಿಗರನ್ನು ಸೆಳೆಯುವಂಥ ಆಕರ್ಷಕವಾದಂತಹ ಸ್ಥಳಗಳಿದೆ ನಮ್ಮ ಮೈಸೂರಲ್ಲಿ ಮತ್ತು ಮೈಸೂರಿಗೆ ಮೈಸೂರನ್ನು ನಾವು ಸಾಂಸ್ಕೃತಿಕ ನಗರಿ ಅಂತ ಕೂಡ ಕರಿತೀವಿ ಮತ್ತು ಮೈಸೂರಲ್ಲಿ ಇದು ಪ್ರವಾಸೋದ್ಯಮಿಗಳ ತಾಣ ಕೂಡ ಆಗಿದೆ ಅಂದರೆ ಟೂರಿಸ್ಟ್ ಪ್ಲೇಸ್ ವಿದೇಶಗಳಿಂದಲೂ ಕೂಡ ಇಲ್ಲಿ ಪ್ಲೇಸ್ ಸ್ಥಳಗಳನ್ನ ನೋಡುವುದಕ್ಕೆ ತುಂಬ ಜನಗಳು ಬರ್ತಾರೆ ನಮ್ಮ ಕುಟುಂಬದವರ ಜೊತೆ ಕೂಡ ನಾವು ಮೈಸೂರಲ್ಲಿ ಹಲವಾರು ಸ್ಥಳಗಳಿಗೋಗಿ ಕಾಲ ಕಳಿಬೋದು ಮೈಸೂರಲ್ಲಿ ತುಂಬ ಪ್ಲೇಸ್ಗಳಿದೆ ಅದು ಮೈಸೂರು ಪ್ಯಾಲೇಸ್ ಮೈಸೂರು ಅರಮನೆ ಇರ್ಬೋದು ಮತ್ತೆ ಝು ಇರ್ಬೋದು ಆಮೇಲೆ ಪಾರ್ಕ್ಗಳು ಕ್ರೀಡಾಂಗಣಗಳು ಎಲ್ಲ ಇದೆ ಈಗ ಮೈಸೂರು ಅರ್ಮನೆಗೆ ಹೋದಾಗ ನಾವು ಫ್ಯಾಮಿಲಿ ಜೊತೆ ಹೋದಾಗ ಅಲ್ಲಿ ಕಾಲ ಕಳಿತೇವೆ ಅಂದರೆ ತುಂಬ ಪ್ರಶಾಂತವಾಗಿರುತ್ತೆ ಮತ್ತು ರಾಜ್ರು ಮಹಾರಾಜರ ಆಳ್ವಿಕೆ ಮಾಡಿದಂತಹ ಆಳ್ವಿಕೆ ಮಾಡುವಾಗಿದ್ದಂತಹ ಸಾಮಗ್ರಿಗಳಿರ್ಬೋದು ಮತ್ತು ಅರಮನೆ ಯಾವ ಥರ ಇದೆ ಅಂತೆಲ್ಲ ನೋಡ್ಬೋದು ಆವಾಗ ನಮಗೆ ಮನೋರಂಜನೆ ಸಿಗುತ್ತೆ ಅಲ್ಲಿ ಮತ್ತು ಮೈಸೂರಲ್ಲಿ ತುಂಬ ಪಾರ್ಕ್ಗಳಿದೆ ವಿಷ್ಣುವರ್ಧನ್ ಪಾರ್ಕ್ ಮತ್ತು ರಾಜ್ಕುಮಾರ್ ಪಾರ್ಕ್ ಜವರೇಗೌಡ ಪಾರ್ಕ್ ಆಮೇಲೆ ಹೀಗೆ ಹಲವಾರು ತುಂಬ ಪಾರ್ಕ್ಗಳಿದೆ ಈ ಉದ್ಯಾನವನಗಳಲ್ಲಿ ನಾವು ವಿಶ್ರಾಂತಿ ತೆಗೆದ್ಕೊಳ್ಳೋದಕೋಸ್ಕರ ಫ್ಯಾಮಿಲಿ ಸಮೇತ ಹೋಗ್ತೇವೆ ಅದು ಒಂಥರ ಮನೋರಂಜನೀಯವಾದಂತಹ ಸ್ಥಳಗಳು ಈಗ ವಿಕೆಂಡಲ್ಲಿ ಮೈಸೂರಲ್ಲಿ ಜನಗಳು ವಾರ ಪೂರ್ತಿ ದುಡ್ದು ವಿಶ್ರಾಂತಿ ತಗೊಳ್ಳೋದಕ್ಕೋಸ್ಕರ ವಾರದ ಕೊನೆ ದಿನ ಅಲ್ಲಿಗೆ ಹೋಗ್ತಾರೆ ಪಾರ್ಕ್ಗಳಿಗೆ ತಮ್ಮ ಕುಟುಂಬ ಸಮೇತರಾಗಿ ಹೋಗ್ತಾರೆ ಹೋದಾಗ ಅಲ್ಲಿ ವಿಶ್ರಾಂತಿ ತಗೊಳ್ತಾರೆ ಮತ್ತು ಮಕ್ಳು ಜೊತೆ ಆಟ ಆಡಿಕೊಂಡು ಮತ್ತು ವಯಸ್ಸಾದವರೆಲ್ಲ ಅಲ್ಲಿ ಬೇಜಾರು ಕಳೆಯೋದಕ್ಕೋಸ್ಕರ ಮತ್ತು ಈ ಗೌರ್ಮೆಂಟ್ ಕೆಲಸದಲ್ಲಿರುವಂಥವರು ರಿಟೈಡ್ ಆಗಿರುವಂಥವರು ಅವ್ರೂ ಕೂಡ ಅಲ್ಲಿ ಬೇಜಾರಾದಾಗ ಉದ್ಯಾನವನಗಳಿಗೋಗಿ ಅಲ್ಲಿ ಟೈಮ್ ಕಳಿತಾರೆ ಮತ್ತು ಕ್ರೀಡಾಂಗಣಗಳಿದೆ ಇನ್ನು ಕ್ರೀಡಾಂಗಣಗಳಿಗೆ ಬಂದು ಕ್ರೀಡಾಂಗಣಗಳಿಗೆ ಬಂದಾಗ ಅಲ್ಲಿ ತುಂಬ ಕ್ರೀಡಾಂಗಣಗಳಿದೆ ತುಂಬ ಕ್ರೀಡೆಗಳು ನಡಿತವೆ ಕ್ರೀಡೆಗೆ ಸಂಬಂಧ ಪಟ್ಟಂತೆ ಈಗ ಕಬಡ್ಡಿ ಇರ್ಬೋದು ಅದೇ ನಮಗೆ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆಯಿಂದಲೂ ಮೈಸೂರು ಜಿಲ್ಲೆಗೆ ಸಂಬಂಧ ಪಟ್ಟಂತೆ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ತಾಲ್ಲೂಕುಗಳಿಂದ ಅಲ್ಲಿ ಬಂದು ಕ್ರೀಡೆ ಆಟ ಆಡ್ತಾರೆ ಮತ್ತು ಒಳ್ಳೆ ಕ್ರೀಡಾಂಗಣ ಕೂಡ ಇದೆ ಆಮೇಲೆ ಕ್ರೀಡಾಂಗಣ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಈ ಬೆಂಗ್ಳೂರಲ್ಲಿ ಇರೋ ಹಾಗೆಯೇ ಮೈಸೂರಲ್ಲಿ ಕೂಡ ತುಂಬ ಚೆನ್ನಾಗಿದೆ ಅಲ್ಲಿಗೆ ಅದನ್ನು ವೀಕ್ಷಣೆ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಕಡೆಗಳಿಂದಲೂ ಜನಗಳು ಬರ್ತಾರೆ ಮತ್ತಿನ್ನು ರಂಗಮಂದಿರ ರಂಗಮಂದಿರ ನಾಟಕ ಮಾಡೋವಂಥ ಮಾಡೋಕ್ಕಿರುವಂಥದ್ದು ರಂಗಮಂದಿರಗಳ ರಂಗಮಂದಿರಗಳು ಅಂದರೆ ನಾಟಕ ಮಾಡೋದಕ್ಕೆ ನಾಟಕಗಳನ್ನ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಮಾಡೋದಕ್ಕೆ ಅಲ್ಲಿ ತುಂಬ ಒಳ್ಳೊಳ್ಳೆ ರಂಗಮಂದಿರಗಳಿದೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಈಗ ದಸರಾ ಟೈಮಲ್ಲಿ ನಮ್ಮ ಕಡೆ ನಾವು ಒಂದು ಒಂದು ತಿಂಗಳು ಹಿಂದೆಯೋ ದಸರಾ ಸ್ಟಾರ್ಟ್ ಆಗುತ್ತೆ ಅಂದರೆ ಯುವ ಸಂಭ್ರಮ ಯುವ ದಸರಾ ಯುವ ಸಂಭ್ರಮ ಅಂಥೇಳಿ ಆಚರಣೆ ಮಾಡ್ತೀವಿ ಆವಾಗ ಬೇರೆ ಬೇರೆ ಕಡೆಯಿಂದಲೂ ಬೇರೆ ಬೇರೆ ತಾಲ್ಲೂಕುಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಯುವ ಸಂಭ್ರಮ ಆಡ್ತಾರೆ ಅಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಅಂದರೆ ಭರತನಾಟ್ಯಗಳಿರ್ಬೋದು ಹಳೆ ಕಾಲದಂಥದ್ದು ಮತ್ತು ಯಕ್ಷಗಾನ ಆಮೇಲೆ ನಾಟಕ ಕುರುಕ್ಷೇತ್ರ ದಕ್ಷ ಯಜ್ಞ ಈ ಥರ ನಾಟಕಗಳು ಕೋಲಾಟ ಈ ಥರ ಎಲ್ಲ ಅಲ್ಲಿ ಆಟ ಆಡಿಸ್ತಾರೆ ಆವಾಗ ಅದನ್ನು ವೀಕ್ಷಣೆ ಮಾಡೋದಕ್ಕೆ ಹಲವಾರು ರಾಜ್ಯಗಳಿಂದ ಮತ್ತು ವಿದೇಶಗಳಿಂದಲೂ ಕೂಡ ಪ್ರವಾಸಿಗರು ಬರ್ತಾರೆ ಅದನ್ನು ವೀಕ್ಷಿಸೋದಕ್ಕೆ ದಸರಾ ಟೈಮಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ತುಂಬ ನಡಿತವೆ ಇನ್ನೂ ಮೈಸೂರಲ್ಲಿ ಚಿತ್ರಮಂದಿರಗಳು ಮಂದಿರಗಳು ಕೂಡ ತುಂಬ ಇದೆ ಮತ್ತು ತುಂಬ ಕ್ಲೀನಾಗಿರುತ್ತೆ ಚಿತ್ರ ಮಂದಿರಗಳು ದೊಡ್ಡ ದೊಡ್ಡ ಚಿತ್ರಮಂದಿರಗಳಿರ್ತವೆ ಮತ್ತು ನೀಟ್ನೆಸ್ ಇರುತ್ತೆ ಹಾಗೆ ಎಲ್ಲ ಫೆಸಿಲಿಟಿಸು ಕೂಡ ಚಿತ್ರಮಂದಿರಗಳಲ್ಲಿ ಇರುತ್ತೆ ಫ್ಯಾಮಿಲಿ ಸಮೇತವಾಗೂ ಕೂಡ ನಾವು ಹೋಗ್ಬೋದು ಮತ್ತೆ ಫ್ರೆಂಡ್ಸ್ಗಳು ಎಲ್ಲ ಹೋಗಿ ಅಲ್ಲಿ ವೀಕೆಂಡಲ್ಲಿ ಅಂದರೆ ವಾರದ ಅಂತ್ಯ ದಿನದಲ್ಲಿ ಅವ್ರು ಮೂವಿಗಳನ್ನ ನೋಡಿ ತಮ್ಮ ಫ್ರೆಂಡ್ಸ್ಗಳ ಜೊತೆ ಮತ್ತು ಫ್ಯಾಮಿಲಿ ಜೊ ಕುಟುಂಬದವ್ರ ಜೊತೆ ಚೆನ್ನಾಗಿ ಕಾಲ ಕಳಿತಾರೆ ಮತ್ತು ಮನೋರಂಜನೆ ಸಿಗುತ್ತೆ ಒಳ್ಳೆ ಮನೋರಂಜನೆ ಸಿಗುತ್ತೆ ಮತ್ತು ನಮ್ಮ ಮೈಸೂರಲ್ಲಿ ತುಂಬ ಅಂದರೆ ತುಂಬ ಚಿತ್ರಮಂದಿರಗಳಿದೆ ಆ ಚಿತ್ರಮಂದಿರಗಳು ತುಂಬ ಕ್ಲೀನಾಗಿರ್ತವೆ ಎಲ್ಲ ಸೌಲಭ್ಯಗಳು ಕೂಡ ಇರುತ್ತೆ ಹೀಗೆ ನಮ್ಗೆ ಮೈಸೂರು ಎಲ್ಲ ರೀತಿಲೂ ಕೂಡ ಯಾವುದೇ ರೀತಿಲೂ ಯಾವುದೇ ಜಿಲ್ಲೆಗೂ ಅಥವಾ ರಾಜ್ಯಕ್ಕೂ ಕಂಪೇರ್ ಮಾಡಿದಾಗ ಯಾವುದೇ ರೀತಿಲೂ ಕಡಿಮೆ ಇಲ್ಲ ಅನ್ನೋ ಮಟ್ಟಿಗಿದೆ ಮತ್ತು ಅಲ್ಲಿ ಕನ್ನಂಬಾಡಿ ಕಟ್ಟೆ ಅಂದರೆ ಕೆ ಆರ್ ಎಸ್ ಇದೆ ಈ ಕೆ ಆರ್ ಎಸ್ ನೋಡೋದಕ್ಕೋಸ್ಕರ ತುಂಬ ಇದು ಆವಾಗಿನ ದಿವಾನರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅನ್ನೋರು ಕನ್ನಂಬಾಡಿ ಕಟ್ಟೇನ ಕಟ್ತಾರೆ ಅದು ಅದು ಮೈಸೂರಿಗೆ ಹತ್ರ ಆದರೆ ಮಂಡ್ಯ ಜಿಲ್ಲೆಗೆ ಸೇರಿಕೊಳ್ಳುತ್ತೆ ಅದರಿಂದ ಅದು ಕೂಡ ಚೆನ್ನಾಗಿದೆ ಆಮೇಲೆ ಝೂ ಝೂ ನೋಡೋದಕ್ಕೆ ಈ ಝೂ ಚಾಮರಾಜ ಮೃಗಾಲಯ ಅಂತ ಬರುತ್ತೆ ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯ ಅಂತ ಅಲ್ಲಿ ಝೂ ನೋಡುವುದಕ್ಕೆ ವಿದೇಶಗಳಿಂದನೂ ಕೂಡ ಜನಗಳು ಬರ್ತಾರೆ ಪ್ರವಾಸಿಗರು ಬರ್ತಾರೆ ಮತ್ತೆ ತುಂಬ ಕಡೆಯಿಂದಲೂ ಪ್ರವಾಸಿಗರು ಬಂದು ಝೂ ಝೂಲಿರುವಂಥ ಪ್ರಾಣಿಗಳನ್ನು ನೋಡ್ತಾರೆ ಮತ್ತೆ ಈ ಝೂ ನಮ್ಮ ಕರ್ನಾಟಕದಲ್ಲಿಯೇ ಅತೀ ದೊಡ್ಡದಾದಂತಹ ಮೃಗಾಲಯ ಅಂದರೆ ಅದು ಮೈಸೂರಲ್ಲಿರುವಂಥ ಝೂ ಅದು ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯ ಅನ್ನೋದು ಕರ್ನಾಟಕದ ಅತಿ ದೊಡ್ಡ ಝೂ ಆಗಿದೆ ಈ ಆಮೇಲೆ ಮೈಸೂರು ವಿಶ್ವವಿದ್ಯಾನಿಲಯ ಇದು ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ಕುವೆಂಪು ಯುನಿವರ್ಸಿಟಿ ಅಂತ ಕೂಡ ನಾವು ಕರಿತೀವಿ ಇದು ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಆಮೇಲೆ ಪ್ರಶಾಂತವಾಗಿರುತ್ತೆ ಓದ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿರುವಂಥ ಸ್ಥಳ ಸ್ಥಳ ಆಗಿದೆ ಸೈಲೆನ್ಸ್ ಇರುತ್ತೆ ಆಮೇಲೆ ಫ್ಯಾಮಿಲಿ ಎಲ್ಲರೂ ನೈಟ್ ಟೈಮ್ ಸಂಜೆ ಟೈಮು ಮುಸ್ಸಂಜೆ ಹೊತ್ತಲ್ಲಿ ವಾಕಿಂಗು ವಾಕಿಂಗ್ ಹೋಗ್ಬೋದು ಮತ್ತು ಅಲ್ಲಿ ವಿಶ್ರಾಂತಿ ತಗೊಳ್ಬೋದು ಆಮೇಲೆ ವಿಶ್ರಾಂತಿ ತೊಗೊಳ್ಳೋದ್ರ ಜೊತೆಗೆ ಅಥವಾ ಮಕ್ಳ ಜೊತೆ ಅಂದರೆ ಕುಟುಂಬದವ್ರ ಜೊತೆ ಕಾಲ ಕಳ್ಕೊಂಡು ಬರ್ಬೋದು ಆ ಥರ ಇದೆ ಈ ಮೈಸೂರು ಝೂ ಮೈಸೂರು ವಿಶ್ವವಿದ್ಯಾನಿಲಯ ಹಾಗೆ ಮೈಸೂರು ಬ್ಯಾಂಕ್ ಅಂದರೆ ವಿಶ್ವೇಶ್ವರಯ್ಯನವರು ಮೈಸೂರಲ್ಲಿ ಹತ್ತೊಂಬತ್ತು ನೂರ ಹದಿನೈದು ಹದಿನೈದರಲ್ಲಿ ಮೈಸ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಟಾರ್ಟ್ ಮಾಡ್ತಾರೆ ಇದು ಈ ಸಾರ್ವಜನಿಕರಿಗೆ ವ್ಯವಹಾರ ಮಾಡೋದಕ್ಕೆ ಒಂದು ಒಳ್ಳೆಯ ಉತ್ತಮವಾದ ಬ್ಯಾಂಕ್ ಆಗಿರುತ್ತೆ ಆವಾಗ ಈ ಬ್ಯಾಂಕ್ನ ಇತ್ತೀಚೆಗೆ ಈ ಮೈಸ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನೋದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ವಿಲೀನ ಮಾಡಿದ್ದಾರೆ ಹೀಗೆ ಮೈಸೂರಲ್ಲಿ ತುಂಬ ಪ್ಲೇಸ್ಗಳಿದೆ ತುಂಬ ಚೆನ್ನಾಗಿದೆ ವಿದೇಶಿಗರ ಪ್ರವಾಸಿ ತಾಣ ಕೂಡ ಆಗಿದೆ ಆಮೇಲೆ ಮೈಸೂರು ಪಾಕು ತುಂಬ ಫೇಮಸ್ ಆದಂತಹ ಒಂದು ತಿಂಡಿ ತಿಂಡಿ ತಿನಿಸುಗಳಲ್ಲಿ ಮೈಸೂರು ಪಾಕು ಫೇಮಸ್ಸು ಮತ್ತು ಮೈಸೂರು ಮಲ್ಲಿಗೆ ಮೈಸೂರು ವೀಳ್ಯದೆಲೆ ಆಮೇಲೆ ಮೈಸೂರು ಸ್ ಮೈಸೂರು ಸಿಲ್ಕ್ ಸ್ಯಾರೀಸು ಮೈಸೂರು ಸ್ಯಾಂಡಲ್ ಸೋಪು ಇದೆಲ್ಲ ಮೈಸೂರಲ್ಲಿ ಸಿಗುವಂಥದ್ದು ಇವೆಲ್ಲ ಆವಾಗಿಂದಲೂ ಇಲ್ಲಿವರೆಗೂ ಅವರ ಪ್ರಾಮುಖ್ಯತೇನ ಕಳ್ಕೊಳ್ದೆ ಹಾಗೇ ಮುಂದುವರೆಸ್ಕೊಂಡು ಬಂದಿದೆ ಇನ್ನೂ ನಮ್ಮ ಮೈಸೂರು ಅರಮನೆನ ನಾವು ಅಂಬಾವಿಲಾಸ ಅರಮನೆ ಅಂತ ಕೂಡ ಅಂಬಾವಿಲಾಸ ಅರಮನೆ ಅಂತ ಮೈಸೂರು ಅರಮನೆಗೆ ಇರುವಂಥ ಹೆಸರು ಹೀಗೆ ಮೈಸೂರಲ್ಲಿ ಪಾರ್ಕು ಕ್ರೀಡಾಂಗಣ ಮತ್ತು ಉದ್ಯಾನವನಗಳು ಹೀಗೆ ತುಂಬ ಪ್ಲೇಸ್ಗಳಿದೆ ಆಮೇಲೆ ಮೈಸೂರಲ್ಲಿರುವಂಥ ಚಾಮುಂಡಿ ಬೆಟ್ಟ ಇದು ಪವರ್ ಶಕ್ತಿಯುತವಾದಂಥ ದೇವತೆ ಅಂದರೆ ಚಾಮುಂಡಿ ಚಾಮುಂಡಿ ಈ ಚಾಮುಂಡಿ ಬೆಟ್ಟದಲ್ಲಿ ಇವರನ್ನ ಅಮ್ಮ ಅಮ್ಮ ಅಂತಲೇ ಕರಿತಾರೆ ಚಾಮುಂಡೇಶ್ವರಿ ದೇವಿನ ಅಮ್ಮ ಅವ್ರು ಅಂತಲೇ ಕರಿತಾರೆ ತುಂಬ ಪವರ್ಫುಲ್ ಮತ್ತು ಅಲ್ಲಿನ ಈ ಮೈಸೂರನ್ನು ಕಾಯೋಕಂತಲೇ ಇರೋದು ಚಾಮುಂಡಿ ದೇವತೆ ಅನ್ನೋರು ಹಿಂದಿನವರ ಮಾತು ಮತ್ತು ಈ ಮೈಸೂರು ಪ್ರತಿ ಸೋಮ ಪ್ರತಿದಿನ ಅದೇ ದೇವಸ್ಥಾನದಲ್ಲಿ ದೇವರ ದರ್ಶನ ಇರುತ್ತೆ ವಿಶೇಷ ಪೂಜೆಗಳಿರುತ್ತೆ ಆದರೆ ದಸರಾ ಹಬ್ಬ ದಿನ ಚಾಮುಂಡೇಶ್ವರಿಗೆ ವಿಶೇಷವಾದ ಪೂಜೆ ಇರುತ್ತೆ ಮತ್ತು ಚಾಮುಂಡಿ ದೇವಿನ ದಸರಾ ದಿನ ಆ ಅಂಬಾರಿ ಮೇಲೆ ಇಟ್ಟು ಮೆರವಣಿಗೆ ಮಾಡ್ತಾರೆ ಈ ದಸರಾ ಬಗ್ಗೆ ಹೇಳೋದಕ್ಕಾಗೋಲ್ಲ ಅಷ್ಟು ಅದ್ಭುತವಾಗಿದೆ ದಸರಾ ಅನ್ನೋದು ಮೊದಲು ಈ ದಸರಾ ಹಬ್ಬನ ನಾವು ಹಂಪಿ ಹಂಪಿ ವಿಜಯನಗರ ಅರಸರು ಆಳ್ವಿಕೆ ಮಾಡುವಾಗ ಹಂಪಿಲಿ ಆಚರಣೆ ಮಾಡ್ತಿರ್ತಾರೆ ಆವಾಗ ದೊಡ್ಡ ದೇವರಾಯರು ಈ ಈ ಉತ್ಸವನ ಅಲ್ಲಿ ಸ್ಟಾಪ್ ಮಾಡಿದಾಗ ನಾವು ಇದನ್ನು ಇಲ್ಲಿ ಮುಂದುವರೆಸ್ಕೊಂಡೋಗ್ಬೇಕು ಅಂಥೇಳಿ ಈ ದಸರಾ ಹಬ್ಬನ ದೊಡ್ಡ ದೇವರಾಯ ಅನ್ನೋರು ಇಲ್ಲಿ ಆ ಸ್ಟಾರ್ಟ್ ಮಾಡಿ ಮುಂದುವರ್ಸ್ಕೊಂಡು ಬರ್ತಿದ್ದಾರೆ ಸೊ ಮೈಸೂರು ಸಾಂಸ್ಕೃತಿಕ ನಗರಿ ಮತ್ತೆ ಅದ್ಭುತವಾದ ಪ್ರವಾಸಿ ಸ್ಥಳ ಆಗಿದೆ